ಹಲೋ ಹಾಂ ನಮಸ್ಕಾರ ಹೇಳಿ ಹಾಂ

ಹ್ಞೂ ಹೌದು ಸರಿಯಾಗೇಳಿ ಒಂದಷ್ಟು ಲೋನು ಅಂತೀರಲ್ಲ ಎಷ್ಟು ಬೇಕು ಕರಕ್ಟಾಗಿ ಹೇಳಿರಿ

ನಿಮಗೆಷ್ಟು ಲೋನ್ ಬೇಕು ನಿಮಗೆಷ್ಟು ಲೋನ್ ಬೇಕು ಇಲ್ಲದ ಲೋನ್ ಬೇಕು ಏನು ಮಾಡಿಕೊಂಡಿದ್ದೀರಾ ಹ್ಞೂ ನಿಮ್ಮದು ವರಮಾನ ಎಷ್ಟಿದೆ ಹಾಂ ವರ್ಷಕ್ಕೆ ತಿಂಗ್ಳು ತಿಂಗ್ಳಿಗೆ ಹೇಳಿ ತಿಂಗ್ಳಿಗೆ ಎಷ್ಟು ಬರುತ್ತೆ ಹ್ಞೂ ಸರಿ ಹಾಗಿದ್ದರೆ ಜಾಯಿಂಟ್ ಅಕೌಂಟಾ ಸಿಂಗಲ್ಲಾ ಯಾರ ಹೆಸ್ರಲ್ಲಿ ಸೈಟ್ ಇದೆ ಹೌದಾ ಸರಿ ಸರಿ ಆಯಿತು ಹಾಗಿದ್ದರೆ ಕೊಡೋಣ ನೀವು ಎರಡು ವರ್ಷದ್ದು ಐ ಟಿ ರಿಟನ್ಸು ಫೈಲ್ ಮಾಡಿರ್ತೀರಲ್ಲ ಅದು ಡಿಟೇಲ್ಸ್ ಕೊಡಿ ಆಮೇಲೆ ಆರು ತಿಂಗ್ಳದ್ದು ಸ್ಯಾಲ್ರಿ ಸ್ಲಿಪ್ಪು ಅಥವಾ ನಿಮ್ಮದು ಬ್ಯಾಲೆನ್ಸ್ ಶೀಟ್ ಇರುತ್ತಲ್ವ ಅದು ಬೇಕು ಜೊತೆ ನಿಮ್ಮ ಆಧಾರು ಪ್ಯಾನು ಬೇಕಾಗುತ್ತೆ ಹಾಂ ಸೊ ತಗೋಂಬನ್ನಿ ಕೊಡೋಣ ನಲ್ವತ್ತು ಲಕ್ಷವರೆಗೂ ಲೋನು ಸಿಗುತ್ತೆ ತೊಂದರೆ ಏನಿಲ್ಲ ಡಿಟೇಲ್ಸು ತಗೋಂಬನ್ನಿ ಮಾಡ್ಕೊಡೋಣ

ಅಷ್ಟೆ ಅಷ್ಟೆ ಲೋನಿಗೆ ಮತ್ತು ನಿಮ್ಮದು ಇವ್ರದ್ದು ಲೀಗಲ್ ಅಡ್ವೈಸರದ್ದು ಒಪಿನಿಯನ್ ಬೇಕಾಗುತ್ತೆ ಡಾಕ್ಯುಮೆಂಟ್ಸೆಲ್ಲ ವೆರಿಫೈ ಮಾಡ್ತೀವಿ ಮನೇದು ಇ ಖಾತಾ ಅವೆಲ್ಲ ತಗೋಂಬನ್ನಿ ತಗೋಂಬಂದು ಇಲ್ಲ ಸೈಟ್ ಡಾಕ್ಯುಮೆಂಟ್ಸ್ ಏನೇನಿಲ್ಲ ತಗೋಂಬನ್ನಿ ನಾವು ಅಡ್ವಕೇಟ್ ವಕೀಲ್ರಹತ್ರ ವೆರಿಫೈ ಮಾಡಿಸಿ ಆಮೇಲೆ ಲೋನ್ದು ಪ್ರೋಸೆಸ್ ಶುರು ಮಾಡೋಣ ಅವ್ರ ಒಪಿನಿಯನ್ ಕೊಡಬೇಕು ಎಲ್ಲ ಲೀಗಲಾಗಿ ಕರೆಕ್ಟಾಗಿದೆ ಅಂತ ಕೊಟ್ಟರೆ ಮಾತ್ರ ಆಗುತ್ತೆ ತಗೋಂಬನ್ನಿ ತಗೋಂಬನ್ನಿ ಓಕೆ ಓಕೆ ಧನ್ಯವಾದ